ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಏನೆಲ್ಲ ಕಲಿಸಿ ಕೊಡಬೇಕು ಅಂತಂತ ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಏನು ಮಾಡ್ತಾರಂದ್ರೆ ಈ ಶೈಕ್ಷಣಿಕ ಪಠ್ಯದಲ್ಲಿ ಏನೇನು ಇರತ್ತೊ ಪಾಠ ಅಥ್ವ ಪದ್ಯ ಆಗಿರ್ಬೊದು ಏನಿರುತ್ತೊ ಭಾಳಷ್ಟು ಶಿಕ್ಷಕ್ರು ಏನು ಮಾಡ್ತಾರಂದ್ರ ಅದನ್ನ ಅಷ್ಟೇ ಹೇಳ್ತಾರೆ ಪಠ್ಯ ಪುಸ್ತಕದಲ್ಲಿ ಏನಿದೋ ಅದನ್ನ ಅಷ್ಟೇ ಅವ್ರ ಕೆಲಸ ಏನು ಪಠ್ಯ ಪುಸ್ತಕದಲ್ಲಿ ಹೇಳದು ಹೇಳ್ಬಿಟ್ಟು ಏನು ಮಾಡದು ಆಯ್ತು ಅವ್ರು ಏನು ಹೇಳಿದರೂನು ಹೇಳ್ಲಿಕಿನು ಅವ್ರಿಗೆ ಹೇಗೋ ಸರ್ಕಾರ ಏನು ಮಾಡತ್ತಂದ್ರ ಸ್ಯಾಲ್ರಿ ಕೊಡತ್ತ ಹಿಂಗೆ ಕೆಲ್ವೊಂದು ಶಿಕ್ಷಕರು ಹಿಂಗೆ ಆದ್ರೆ ಏನು ಕಲ್ಸಿ ಕೊಡಬೇಕಪ್ಪ ಅಂತಂದ್ರೆ ಈ ಪಠ್ಯನು ಪಠ್ಯ ಪುಸ್ತಕಗಳ ಜೊತೆಗೆ ಹೊರಗಿನ ಜಗತ್ತಿನ ಒಂದು ನಾಲೆಜನ್ನ ಕೊಡಬೇಕು ಮಕ್ಕಳಿಗೆ ಈಗ ಮಕ್ಳು ಏನಾಗಿರ್ತರಪ್ಪ ಅಂತಂದ್ರೆ ಶಾಲೆಯಲ್ಲಿ ನಾಲ್ಕು ಗೋಡೆಗಳ ನಡುವೆ ಇರ್ತಾರೆ ಅವರು ನಾಲ್ಕು ಗೋಡೆಗಳ ನಡುವೆ ಇರುದರಿಂದ ಅವ್ರಿಗೆ ಸಮಾಜದಾಗ ಏನೇನು ಆಗತಪ್ಪ ಯಾವ್ಥರ ಇದೆ ಸಮಾಜ ಈಗ ನಾನು ಹತ್ತನೆ ತರಗತಿ ಮುಗಿಸಿ ಹನ್ನೆರಡು ತರಗತಿ ಮುಗಿಸಿ ಡಿಗ್ರಿಗೆ ಹೋದಿನ್ಯಪ್ಪಾ ಅಂತಂದರೆ ಹೇಗಿರುತ್ತೆ ಜಗತ್ತು ನಾನು ಹೆಂಗೆ ಜೀವಿಸ್ಬ ನಾನು ಹೆಂಗೆ ಬದಕಬಲ್ಲೆ ಈ ನಾಲ್ಕು ಗೋಡೆ ಬಿಟ್ಟು ಹೊರಗೆ ಹೋದ್ರೆ ನಾನು ಜನಗಳ ಜೊತೆ ಹೆಂಗೆ ಹೊಂದಾಡ್ಕೊಂಡು ಇರ್ತೀನಿ ಇದೆಲ್ಲ ಮೌಲ್ಯಗಳನ್ನ ಕಲ್ಸ್ಬೇಕು ಶಿಕ್ಷಕರಾದಂಥವ್ರು ಕೆಲ್ವೊಂದು ಶಿಕ್ಷಕರ ಅವ್ರಿಗೆ ಈ ಪಾಠಗಳು ಪಠ್ಯ ಪುಸ್ತಕದಲ್ಲಿ ಏನಿರತ್ತೊ ಅದನ್ನ ಅಷ್ಟೇ ಕಲ್ಸ್ಬಿಟ್ಟು ಆಯಿತು ಅವ್ರ ಕೆಲಸ ಮುಗಿತು ಅಂತ್ಹೇಳಿ ಅಚ್ಕಟ್ಟಾಗಿ ಮಾಡಿ ಹೋಗ್ಬಿಡ್ತಾರೆ ಆದರ ಈ ಕೆಲವೇ ಕೆಲವ ಶಿಕ್ಷಕ್ರು ಏನು ಮಾಡ್ತರಪ ಅಂತಂದ್ರೆ ಮಕ್ಳು ಏನಾದರು ಕಲಿಲಿ ಅಂತ್ಹೇಳಿ ಒಂದು ಜನ್ರಲ್ ನಾಲೆಜ್ ಆಗಿರ್ಬೋದು ಸಾಮಾನ್ಯ ಜ್ಞಾನ ಅಥವಾ ಬೇರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಪರಿಸರಕ್ಕೆ ಸಂಬಂಧಪಟ್ದು ಆಮೇಲೆ ಏನು ಭೌಗೋಳಿಕ ಸಂಬಂಧಪಟ್ಟಿದ್ದು ಈ ಬೇರೆ ಬೇರೆ ಪ ಪ ಸ್ಪರ್ಧಾತಕ ಪರೀಕ್ಷೆಗಳು ಇರ್ತಾವ ಇಂಥ ಪರೀಕ್ಷೆಗಳಿಗೆ ಹೇಗೆ ಹೆಂಗೆ ತಯಾರಾಗಬೇಕು ಅಂತ್ಹೇಳಿ ಏನು ಮಾಡ್ತಾರಂದ್ರೆ ಶಿಕ್ಷಕರು ಬೋಧನೆ ಮಾಡ್ತಾರೆ ನಮ್ಗ ಮೆಂಟರ್ ಥರ ಏನ್ಮಾಡ್ತಾರೆ ಶಿಕ್ಷಕರಂದರೆ ಈ ಶಾಲೆಯಲ್ಲಿ ಕೆಲವೊಬ್ರು ಇರ್ತಾರೆ ಇನ್ನ ಕೆಲವೊಂದು ಕಡೇ ಹೇಗಿರ್ತಾರೆ ಅಂತಂದರೆ ಅವ್ರೆ ಏನೋ ಒನ್ ಕೋಚಿಂಗ್ ತಗೋತ ಇದಾರೆ ನಮಗೆ ಆ ಥರ ಆ ಥರ ಕಲ್ಸ್ಕೊಡ್ತಾರೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಧೈರ್ಯ ಇರಲ್ಲ ಇನ್ನ ನಾನು ಈ ಎಕ್ಸಾಮ್ ಕ ಮುಗ್ಸ್ತೀನಿ ಇಲ್ಲವಾ ಅಂತ್ಹೇಳಿ ಅಂಥವ್ರಿಗೆ ಏನು ಮಾಡ್ತಾರೆ ಶಿಕ್ಷಕ್ರು ಅಂದು ಧೈರ್ಯ ತುಂಬ್ತಾರೆ ಈ ಶಿಕ್ಷಕರೇ ರಾಷ್ಟ್ರ ರಕ್ಷಕರು ಅಂತ ಏನು ವಾಕ್ಯ ಇದೆ ನೋಡು ಈ ಧ್ಯೇಯ ವ್ಯಾಕ್ಯವನ್ನ ಅರ್ ಧ್ಯೇಯ ವಾಕ್ಯಕ ಅರ್ಥ ಬ ಸಿಗುವಂಥ ಏನು ಮಾಡ್ತಾರಂದ್ರೆ ಕೆಲವು ಶಿಕ್ಷಕರು ತಮ್ಮ ಕೈಲು ಆದಂಥ ಆ ಕೈಲಿ ಮೀರಿ ಹೆಚ್ಚು ಪ್ರಯತ್ನ ಹಾಕಿ ವಿದ್ಯಾರ್ಥಿಗೆ ಆ ಒಂದು ಜ್ಞಾನವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ವೇ ಶಿಕ್ಷಕರು ನನ್ನ ಶಿಕ್ಷಕರು ನನ್ನ ನೆಚ್ಚಿನ ಶಿಕ್ಷಕರು ಯಾರು ಅಂತಂದರೆ ವಿಜ್ಞಾನದಲ್ಲಿ ಅವ್ರು ಏನು ಮಾಡ್ತೀರ ಅಂದ್ರ ಜೀವಶಾಸ್ತ್ರದಲ್ಲಿ ಅವ್ರು ಪುಸ್ತಕದಲ್ಲಿ ಇದ್ದದ್ದನ್ನ ಬಿಟ್ಟು ಈಗ ಮೆಡಿಕಲ್ ಮೆಡಿಕಲಲ್ಲಿ ಎಂ ಬಿ ಬಿ ಎಸ್ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಪೇಷಂಟ್ಸಿಗೆ ಟ್ರೀಟ್ ಮಾಡಬೇಕು ಆಮೇಲೆ ಈ ವಿಷ್ ಒಂದು ವಿಷಯವನ್ನ ತಗೊಂಡು ಅದರಿಂದ ಎ ಯಾ ಏನು ಕಲಿತೀವಿ ನಾವು ಅದು ಹೆಂಗೆ ಬಳಕೆ ಮಾಡ್ತೀವಿ ಸಮಾಜದಾಗ ಹೆಂಗೆ ಅಳ್ವಡ್ಸ್ಕೊಳ್ತೀವಿ ಅಳ್ವಡ್ಸ್ಕೊಂಡು ಈ ಮಾ ಸಮಾಜಕ್ಕೆ ಹೆಂಗೆ ನಾವು ನಾವು ಕಲ್ತಿರುವಂಥ ಜ್ಞಾನನ ಸಮಾಜದಾಗ ಹೇಗೂ ಉಪಯೋಗಸ್ಕೊಬೇಕು ಜನರಿಗೆ ಒಳ್ಳೆಯದು ಹೆಂಗೆ ಮ ಸಮಾಜಕ್ಕೆ ಹೆಂಗೆ ಒಳ್ಳೆಯದು ಮಾಡಬೇಕು ಅಂದ್ರೆ ನಮ್ಲಿಂದ ಏನೋ ಒಂದು ಕೊಡುಗೆ ಕೊಡ್ಬೇಕಲ್ಲಾ ಸಮಾಜ ನಾವು ನಮ್ಗೆ ಸಮಾಜ ಭಾಳಷ್ಟು ಕೊಟ್ಟದ ಅದಕ್ಕೆ ನಾವು ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಈ ರೀತಿ ನಾವು ಮೌಲ್ಯಗಳನ್ನ ಏನು ಶಿಕ್ಷಕ್ರು ತುಂಬೇಕು ಈ ಶಾಲೆಗಳಲ್ಲಿ ಯಾವೆಲ್ಲ ಸಂಗತಿಗಳು ಕೊರತೆ ಆಗಿವ ಅಂತ ಅಂತಂದ್ರೆ ಈಗ ಕೆಲ್ವೊಂದು ಶಾಲೆಗಳನ್ನ ನೋಡ್ಬೋದು ನಾವು ಸರ್ಕಾರಿ ಶಾಲೆಗಳನ್ನ ನೋಡ್ಬೋದು ಕಟ್ಟಡಗಳು ಸರಿ ಇರಲ್ಲ ಕೆಲ್ವೊಂದು ಕಡೆ ಶೌಚಾಲಯಗಳು ಇರಲ್ಲ ಕೆಲ್ವೊಂದು ಕಡೆ ಏನು ಈ ಬೆಂಚುಗಳಿರಲ್ಲ ಟೇಬಲ್ಗಳು ವಿದ್ಯಾರ್ಥಿಗಳಿಗೆ ಕುಂತು ಪಾಠ ಕೇಳಲಿಕ್ಕೆ ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಅಲ್ಲ ಮತ್ತಿರುವ ಇನ್ನು ಕೆಲವೊಂದು ಕಡೆ ಶಿಕ್ಷಕರೇ ಇರಲ್ಲ ಹಾಗೇ ಯಾರೋ ನೇಮಕ ಮಾಡಿರ್ತಾರೆ ಆ ಆ ಶಿಕ್ಷಕರ ಏನು ಗುತ್ತಿಗೆ ತಗೊಂಡಿರ್ತರ ಶಿಕ್ಷಕರು ಅವರು ಬರ್ತಾರೆ ಈಗ ಎಷ್ಟು ಆಗುತ್ತೊ ಅವ್ರ ಕೈಲಿಂದ ಹೇಳ್ತಾರೆ ಹೋಗ್ತಾರೆ ಆದ್ರೆ ಇದರಿಂದ ಲಾಸ್ ಮಕ್ಳಿಗೆ ಏನು ಲಾಸ್ ಆಗತ್ತೆ ಅವ್ರ ಭವಿಷ್ಯಕ್ಕೆ ಏನಾಗತಪ್ಪಾ ಅಂತಂದ್ರೆ ಒಂದು ಕುತ್ತು ಬರತ್ತೆ ಅವರು ಜ್ಞಾನ ಪಡ್ದ್ರಲ ಯಾವುದೇ ಒಂದು ವಿಷ್ಯದಲ್ಲಾಗಲಿ ಅಂಥಾ ಸಂದರ್ಭದಲ್ಲಿ ಸರ್ಕಾರ ಏನ್ಮಾಡಪ್ಪ ಹೆಚ್ಚಿನ ಶಿಕ್ಷಕರನ್ನ ನೇಮಕ ಶಿಕ್ಷಕರನ್ನ ನೇಮಕ ಮಾಡ್ಬೇಕು ಕ್ವಾಲಿಫೈಡ್ ಶಿಕ್ಷಕರನ್ನ ನೇಮಕ ಮಾಡಿ ಒಳ್ಳೆಯ ಕ್ವಾಲಿಟಿ ಇರೋ ಶಿಕ್ಷಕರನ್ನ ಶಾಲೆಗಳಿಗೆ ಕೊಡಬೇಕು ಈ ಸರ್ಕಾರಿ ಶಾಲೆಗಳು ಅಷ್ಟೇ ಕೊರತೆ ಇದೆ ಅಂತಲ್ಲ ಈ ಪ್ರೈವೇಟ್ ಶಾಲೆಗಳಲ್ಲೂ ಅನೇಕ ಕೊರ್ತೆಗಳು ಇರ್ತಾವ ಏನಪ್ಪಾ ಅಂದ್ರೆ ಇಂತಿಷ್ಟೇ ದುಡ್ಡು ಕೊಡ್ಬೇಕು ಅಂತ್ಹೇಳಿ ಒಂದು ನಿಯಮ ಇಟ್ಟಿರ್ತಾರೆ ಅವರು ಅಷ್ಟು ದುಡ್ಡು ಕೆಲವೊಬ್ಬರಿಗೂ ಕಟ್ಟಕ್ಕಾಗಲ್ಲ ಆ ರಿತೀನ ಏನಂತಪ್ಪಾ ಅಂದ್ರ ಒನ್ ಬಡ ಬಡವ್ರು ವಿದ್ಯಾರ್ತೀಗಳಿಗೆ ಕಲಿಕೆಗೆ ಇನ್ನ ಒಂದು ಅವ್ರ್ನ ಗಮ್ನದಲ್ಲಿ ಇಟ್ಟುಕೊಂಡು ಏನಪ್ಪ ಅಂತಂದ್ರೆ ಫೀಸು ಸ್ಟ್ರಕ್ಚರ್ನ ರೆಡಿ ಮಾಡ್ಬೇಕು ಅವರು ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಬೇಕಲ್ಲಾ ಅವಿಂದ ಏನೋ ಒನ್ಸ್ ಇನ್ಸ್ಟ್ಯೂಷನ್ ಎಜುಕೇಶನ್ ಇನ್ಸ್ಟ್ಯೂಷನ್ ತಗ್ದಿನಂದ್ರ ಎಲ್ರಿಗೂ ಬಡ ಮಕ್ಳಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಶ್ರೀಮಂತ್ರು ಇದ್ದವರಿಗೂನು ಹೇ ಸಹಾಯ ಆಗಬೇಕು ಆ ರೀತಿನು ಫೀಸ್ ಸ್ಟ್ರಕ್ಚರ್ನ ಕರಕ್ಟ್ ಮಾಡಿ ಒಂದು ಬಡ ಎಲ್ಲ ವಿದ್ಯಾರ್ತೀಗಳ ಗಮ್ನದಲ್ಲಿ ಇಟ್ಕೊಂಡು ರೆಡಿ ಮಾಡ್ಬೇಕು ರೆಡಿ ಮಾಡಿ ಮಕ್ಳಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಕಲಿಯುವಂಥ ಉತ್ಸಾಹವನ್ನೇ ಹೊರ್ ಹೊರ್ಟೋಗ್ಬಿಟ್ಟದ ಯಾಕಪ್ಪ ಅಂತಂದ್ರ ಕೆಲವೊಂದು ಕಡೆ ಶಿಕ್ಷಕ್ರು ಪಾ ಶಿಕ್ಷಕ್ರು ಪಾಠನೇ ಹೇಳಲ್ಲ ಡಿಗ್ರಿ ಅಲ್ಲೇ ತಗೊ ರೀ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳಲ್ಲ ಯಾರು ಹೇಳ್ತಾರ ಅವರು ಪಾಠಗಳನ್ನ ಚೆನ್ನಾಗಿ ಕೇಳ್ತ್ರ್ ವಿದ್ಯಾರ್ಥಿಗಳು ಯಾರು ಹೇಳಲ್ಲ ನೋಡು ಅವ್ರು ಪಾಠಗಳನ್ನ ಏನು ಮಾಡ್ತಾರೆ ಅಂದ್ರೆ ಇವ್ರು ಏನು ಹೇಳಲ್ಲಪ್ಪ ಇದು ಎಂಥಾ ವಿಷಯ ಅದ ಏನದ ನಮಗೇನು ಗೊತ್ತಿಲ್ಲಪ್ಪ ಅಂತ್ಹೇಳಿ ಬುಟ್ಬಿಡ್ತಾರೆ ಅದನ್ನ ಈ ಶಿಕ್ಷಕರೂನು ಕ್ವಾಲಿಟಿ ಶಿಕ್ಷಕರೂನು ಏನು ಕೊರತೆ ಆಗ್ಬಿಟ್ಟಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಿಸುವಂಥ ಒಂದು ವಾತಾವರಣನ ರೆಡಿ ಮಾಡ್ಬೇಕು ನಾವು ಶಾಲೆಯಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಆಟಗಳ್ನ ಆಡ್ಸ್ಬೇಕು ಆಮೇಲೆ ಅವರ ಚಟವಟಿಕೆಗಳು ಸಹ ಶ್ ಕಲ್ಚರಲ್ ಆಕ್ಟಿವಿಟೀಸ್ಗೇನು ಒತ್ತು ಕೊಡಬೇಕು ಒತ್ತು ಕೊಟ್ಟು ಏನು ನಾವು ಅವ್ರಿಗೆ ಪ್ರೋತ್ಸಾಹಸ್ ಪ್ರೋತ್ಸಾಹ ಮಾಡಬೇಕು ಜೀವನದಲ್ಲಿ ಸಾಧಿಸ್ಬೇಕಾದ್ರ ಎಂಥ ಕಷ್ಟ ಬಂದರೂನು ಎದ್ರಸ್ಬೇ ಎದ್ರಸ್ಬಲ್ಲೆ ಮತ್ತು ಎದ್ರಿಸಿ ಜಯಿಸ್ಬಲ್ಲೆ ಅಂತ್ಹೇಳಿ ಒಂದು ಶ ಧೈರ್ಯ ಕೊಡುವರು ಈ ಶಿಕ್ಷಕರು ಶಿಕ್ಷಕರೇ ರಾಷ್ಟ್ರ ರಕ್ಷಕರು ಅಂತನೆ ಹೇಳ್ತೀನಿ